ಕಾನೂನು ದಾಖಲೆಗಳನ್ನು ಓದಲು ಕಷ್ಟ ಆಗಬಹುದು ನಿಖರವಾಗಿ ಯಾಕೆಂದ್ರೆ ಅವುಗಳನ್ನು ನಿಖರವಾಗಿ ಬರೆಯಲಾಗಿದೆ ಉದಾಹರಣೆಗೆ ಹೇಳಬೇಕೆಂದ್ರೆ ಚೆನ್ನಾಗಿ ಬರೆಯಲಾದ ಒಪ್ಪಂದವು ಪ್ರತಿಯೊಂದು ಸಂಭವನೀಯ ಫಲಿತಾಂಶವನ್ನು ನೀಡತ್ತೆ ಮತ್ತು ಪ್ರತಿ ಸನ್ನಿವೇಶದಲ್ಲಿ ಹೇಗೆ ಅದು ಕಾರ್ಯ ನಿರ್ವಹಿಸ್ತದೆ ಅಂದರೆ ಕೆಲಸ ಮಾಡತ್ತೆ ಅಂತ ಹೇಳ್ಕೊಂಡು ಅದು ವಿವರಿಸ್ತದೆ ಅದಾಗಿಯೂ ಕಾನೂನು ದಾಖಲೆಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಕಷ್ಟ ಆಗಬಹುದು ಯಾಕೆಂದ್ರೆ ವಕೀಲರು ಸಾಮಾನ್ಯವಾಗಿ ಕಾನೂನು ಪದಗಳ ಶೀಘ್ರ ವ್ಯಾಖ್ಯಾನಗಳನ್ನು ವಾಕ್ಯಗಳ ಮಧ್ಯದಲ್ಲಿ ಅವರು ಸೇರಿಸ್ತಾರೆ ಮತ್ತು ವಾಕ್ಯಗಳನ್ನು ಅನುಸರಿಸಲು ನಮಗೂ ಕಷ್ಟ ಆಗಬಹುದು ಆ ಆದೇಶಗಳನ್ನು ಜಾರಿಗೊಳಿಸ್ತಾ ನ್ಯಾಯಾಲಯದಿಂದ ಅಥವಾ ಪ್ರಕರಣಗಳನ್ನು ಎಲ್ಲಿ ದಾಖಲಾಗಿಸಲಾಗಿದೆ ಅಂತ ಹೇಳ್ಕೊಂಡು ನಾವು ಕಾನೂನು ದಾಖಲೆಗಳನ್ನು ಪಡೆಯಬಹುದು ನಮಗೆ ಅಗತ್ಯವಿರುವ ದಾಖಲೆಗಳ ಪ್ರಮಾಣೀಕೃತ ಪ್ರತಿ ನಾವು ಗೆ ಅರ್ಜಿ ಸಲ್ಲಿಸಬಹುದು ಅಷ್ಟೇ ಅಲ್ಲದೇ ನಾವು ಭಾರತದಲ್ಲಿ ಉಚಿತವಾಗಿ ಆನ್ಲೈನ್ ಕಾನೂನು ದಾಖಲೆಗಳು ಅಥವಾ ಫಾರ್ಮ್ಗಳನ್ನು ಸಹ ರಚಿಸಬಹುದು ನಾವು ಕಿರುಕ್ ಒಂದ್ವೇಳೆ ನಾವು ಕಿರುಕುಳಕ್ಕೊಳಗಾಗಿದ್ರೆ ಅಧಿಕೃತ ದಾಖಲೆಗಳನ್ನು ಪಡೆಯೋದು ಒಂದು ಸ್ವಲ್ಪ ಕಷ್ಟನೇ ಆಗಬಹುದು ಅಂದರೆ ಕಷ್ಟನೇ ಆಗತ್ತೆ ಉದಾಹರಣೆಗೆ ಹೇಳಿದರೆ ಸರ್ಕಾರದಿಂದ ಪಲಾಯನ ಮಾಡುವ ವ್ಯಕ್ತಿ ಅಂದರೆ ಓಡಿ ಹೋಗುವ ವ್ಯಕ್ತಿ ಪಾಸ್ಪೋರ್ಟ್ ಪಡೆಯೋದು ಅಂದರೆ ಪಡೆಯೋದು ಅದು ಅಸುರಕ್ಷಿತವಾಗಿರಬಹುದು ಇದು ಕಾ ಇದು ಕಾನೂನಿನ ಸಲಹೆ ಆಗಿರಲ್ಲ ಈ ಪ್ರಶ್ನೆಯ ಬಗ್ಗೆ ನಾವು ವಕೀಲರನ್ನು ಸಂಪರ್ಕಿಸಲು ಸಂಪರ್ಕಿಸಿ ಅವರ ಅವರ ಹತ್ತಿರ ಅದನ್ನು ನಾವು ತಿಳ್ಕೊಳ್ಳಬಹುದು